ನನ್ ನನಗೆ ಹೂವು ಹಣ್ಣು ತರಕಾರಿ ಮೂರೂ ನನಗೆ ಇಷ್ಟ ಯಾವ ಗಿಡ ಬೆಳ್ಸಲ್ ಇಷ್ಟಪಡುತ್ತೀರಿ ಅಂತಂದ್ರೆ ಮೂರೂ ಅಂತ ಹೇಳ್ತೀನಿ ಯಾಕಂದ್ರೆ ಹೂವು ಅಂತಂದ್ರೆ ದಿನಾ ನಾವು ಪೂಜೆ ಮಾಡ್ಬೇಕಂದ್ರೆ ಹೂವು ಆವಶ್ಯಕತೆ ಮುಂಜಾನ್ ಎದ್ದ ಕುಳೆ ಹೂವು ಹೂವಿನ ಗಿಡ ಐತೆ ಅಂತಂದ್ರೆ ನಮಗೂ ಏನೋ ಒಂದು ಮನಸಿಗೆ ಉಲ್ಲಾಸ ಅದು ನೋಡಿ ಒಂದು ಸಲ್ಪ ಮನಸಿಗೆ ತೃಪ್ತಿ ಪೀಸ್ಫುಲ್ ಆಗಿರ್ತೈತಿ ಬಣ್ಣ ಬಣ್ಣಗಳ ಹೂವನ್ ನೋಡಿ ಸಲ್ಪ ಮನ್ಸಿಗೆ ಖುಷಿ ಅನ್ಸತ್ತೆ ಒಂದು ಮುಂಜಾನ್ ಎದ್ದ ಕುಡೆ ಅದು ಒಂಥರ ಒಂದು ಮನಸಿಗೆ ಏನೋ ಉಲ್ಲಾಸ ಆಗತ್ತೆ ಸೊ ಹಣ್ಣು ಅಂದ್ರೆ ನಮ್ಮ ಜೀವನ ನಡೆಯೋದೆ ನೆಕ್ಶ್ಟ್ ನೋಡಿಂದ ಕೂಣ ಊಟ ಹೊಟ್ಟೆ ಹಸಿತೈತಿ ಸೊ ಹಣ್ಣಂದ್ರೆ ನಮಗೆ ಏಕಂದ್ರೆ ಅದರಾಗಿಂದ ಸಿಗುವ ವಿಟಮಿನ್ಸ್ ಮಿನರಲ್ಸ್ ಅವು ಭಾಳ ನಮ್ಮ ದೇಹಕ್ಕೆ ಭಾಳ ಆವಶ್ಯಕತೆ ಆಗಿರುವುದು ಎಷ್ಟೋ ಯಾವ್ದೋ ಒಂದು ದವಾಖಾನಿಗೆ ಹೋಗಿರಿ ಒಂದು ಡಾಕ್ಟ್ರ್ ಹೇಳೋದು ಅದೇ ಹಣ್ಣು ತಿನ್ನಿರಿ ಹಣ್ಣು ತಿನ್ನಿರಿ ಹಣ್ಣು ತಿನ್ನಿರಿ ತರಕಾರಿ ಹಣ್ಗಳನ್ನು ತಿನ್ನಿರಿ ಅಂತ ಹೇಳ್ತಾರೆ ಸೊ ನಮಗದು ಅದು ಅತ್ಯಾವಶ್ಯಕವಾಗಿದ್ದದು ಹವ್ವ ಹಣ್ಣು ತಿನ್ನುದು ಸೊ ಹಣ್ಣು ತರಕಾರಿ ತಿನ್ನುದು ಸೊ ನೀವು ಡಾಕ್ರ್ಟಸ್ಗೆ ಹೋದ್ರೆ ಅದನ್ನೇ ಅಂತಾರೆ ತರಕಾರಿ ತಿನ್ನಿರಿ ಹಸರು ಕ ಹಸರು ಕಾಯಿ ಪಲ್ಲೆ ತಿನ್ನಿರಿ ಹಣ್ಣು ತಿನ್ನಿರಿ ಅಂತಾರೆ ಏಕಂದ್ರೆ ಅದ್ರಾಗಿಂದು ಪೋಷಕಾಂಶಗಳು ಮತ್ತು ವಿಟಮಿನ್ಸ್ ಮಿನ್ರಲ್ಸ್ ಅಂದುರು ಭಾಳ ಸಿಗ್ತಾವೆ ಸೊ ಅಲ್ಲಿ ಈಗಿನ ಜಮಾನದಾಗ ಅಂತಂದ್ರೆ ತರಕಾರಿ ಒಳಗೆ ಎಲ್ಲ ಬರೇ ಕೆಮಿಕಲ್ಸೇ ಇರ್ತಾವೆ ಬರೇ ಅವು ಫರ್ಟಿಲೈಸರ್ಸ್ ಹಾಕಿ ಬೆಳೆಸೋದು ಸೊ ಇದರಿಂದ ಈಗಿನ ತರ್ಕಾರಿಗಳು ಅಷ್ಟು ಪ್ರಾಮುಖ್ಯತವಾಗಿರಲ್ಲ ಅಂದ್ರೆ ಅಷ್ಟು ಕೆಮಿಕಲ್ ಫ್ರೀ ಇರಂಗಿಲ್ಲ ಸೊ ನಾವು ನಮ್ಮ ಗಿಡಗಳನ್ನು ಮನೆ ಒಳಗಿನ ಜಾಗ ಇರುತ್ತೆ ನಮ್ಮ ಮನೆ ಒಳಗೆ ಒಂದು ಸುತ್ತು ಸುತ್ತಲು ಜಾಗ ಏನು ಬಿಟ್ಕೊ ಸ್ವಲ್ಪ ಬಿಟ್ಕೊಬೇಕು ಆ್ಯಕ್ಚುಲಿ ಸೊ ಅದನ್ನು ನಾವು ಅದನ್ನು ಮನೆ ಓ ಸುತ್ತಮುತ್ತಲು ನಾವು ತರಕಾರಿ ಗಿಡ ಹಣ್ಣಿನ ಗಿಡ ಬೆಳೆಸ್ಬೋದು ಒಂದು ತೆಂಗಿನ್ಕಾಯಿ ಅಂತೂ ನಾರ್ಮಲ್ಲಾಗಿ ನಾವು ಅದನ್ನು ತೆಂಗಿನ್ಕಾಯಿ ತೆಂಗಿನ ಗಿಡ ಬೆಳೆಸ್ಬೋದು ಒಂದು ಅದರಿಂದ ಕಾಯಿ ಸಿಗತ್ತೆ ಕೊಬ್ಬರಿ ಸಿಗತ್ತೆ ಹಾಲು ಸಿಗತ್ತೆ ಸೊ ನಾವು ತೆಂಗಿನ್ ಗಿಡ ಅಂದ್ರು ಹಚ್ಚಬೋದು ಸಾಮಾನ್ಯವಾಗಿ ಬಿಟ್ರೆ ಮಾವಿನ ಗಿಡ ಅಂಥವೆಲ್ಲ ಹಾಕಕ್ಕೆ ಮಾವಿನ ಮರ ಅವು ಅವನ್ನೆಲ್ಲ ಹಚ್ಚಕ್ಕಾಗಲ್ಲ ಸಣ್ಣ ಸಣ್ಣ ಗಿಡನ ನಾವು ಹಚ್ಬೇಕು ಯಾವ ನಮಗೆ ಭಾಳ ಉಪಯೋಗ ಆಗ್ತಾವೆ ಪಪ್ಪಾಯ ಗಿಡ ಏಕನ್ ಪಪ್ಪಾಯಿ ಭಾಳ ಚಲೋ ಪಪ್ಪಾಯಿಂದ ಸ್ಕಿನ್ನೂ ನಮ್ಮದು ತ್ವಚೆಯೂ ಚಲೋ ಆಗತ್ತೆ ಆಮೇಲೆ ಪಪ್ಪಾಯಿಂದ ಎಷ್ಟೋ ಅದರಿಂದ ವಿಟಮಿನ್ಸ್ ಸಿಗ್ತಾವೆ ಅದು ಭಾಳ ಆರೋಗ್ಯಕರ ಸೊ ಅಂಥ ಗಿಡಗಳು ಅಂಥ ತರಕಾರಿ ಗಿಡಗಳನ್ನು ಮತ್ತು ಅಂಥ ಹಣ್ಣಿನ ಗಿಡನ ನಾವು ನೆಟ್ರೆ ನನಗಂತೂ ಭಾಳ ಖುಷಿ ಅನ್ಸುತ್ತೆ ಏಕಂದ್ರೆ ನಮ್ದು ಅದು ವಿದೌಟ್ ಕೆಮಿಕಲ್ ಇಲ್ಲದ ಒಂದು ಈ ಒಂದು ತರಕಾರಿ ಒಂದು ಹಣ್ಣು ನಾವು ತಿಂತೀವಿ ಅನ್ನುದೊಂದು ನಮ್ಗೆ ಖುಷಿ ಇರತ್ತೆ ಒಳಗೆ ಆಮೇಲೆ ಅದರಿಂದ ಯಾವ್ದೇ ಬೇರೆ ರೋಗಗಳು ನಿಮಗೆ ಬರಂಗಿಲ್ಲ ಏಕಂದ್ರೆ ಅಷ್ಟು ಏಕಂದ್ರೆ ಹೊರಗೆ ನೀವು ಹೋಗಿ ತೊಗೊಂಡ್ಬರೊ ತರಕಾರಿ ಹಣ್ಣಿಗೆ ನಿಮಗೆ ಗೊತ್ತಿರಲ್ಲ ಅದ್ರಗೆ ಎಷ್ಟು ಕೆಮಿಕಲ್ಸ್ ಹಾಕಿ ಅದನ್ನು ಬೆಳ್ಸಿರ್ತಾರೆ ಎಷ್ಟು ಎಷ್ಟು ಹೆಂಗೆ ಕ್ಲೀನ್ ಮಾಡಿರ್ತಾರೆ ಹೆಂಗೆ ತೆಗ್ದಿರ್ತಾರೆ ಹೆಂಗೆ ಕಿತ್ತಿರ್ತಾರೆ ನಿಮಗೆ ಅದರ್ದು ಏನೂ ವಿವೇಚನೆಯೇ ಇರಂಗಿಲ್ಲ ಸೊ ನಾವೇ ನಮ್ಮ ಮನೆ ಸುತ್ತಮುತ್ತ ನಮ್ದು ಒಂದು ಜಾಗ ಅಂತ ಮಾಡ್ಕೊಂಡು ಅದ್ರೊಳಗೆ ನಾವು ಹೂವಿನ ಗಿಡ ಹಣ್ಣು ಗಿಡ ತರಕಾರಿ ಗಿಡ ನೆಟ್ರೆ ನಮಗೆ ಎಷ್ಟು ಚಲೋ ಅನ್ಸತ್ತೆ ನಾನು ಬೆಳೆಸಿದ್ದು ಒಂದು ಗಿಡ ನಾ ಬೆಳ್ಸಿದ್ದು ಒಂದು ತರಕಾರಿ ಹೂವಿನ ಗಿಡ ನಾನು ಅದರ್ಲಿ ನಾನು ನಾನು ಬ್ ತಿನ್ನಕತ್ತೀನಿ ಅನ್ನುದು ನಮಗೆ ಒಂದು ಇದು ಅನ್ಸತ್ತೆ ನಮಗೆ ಒಂದು ಖುಷಿ ಸಿಗತ್ತೆ ನಮಗೆ ಆಮೇಲೆ ಯಾಕಂತಂದ್ರೆ ಅದು ಈಗ ಹೇಳ್ದಂಗ್ ನಾನು ನಿಮಗೆ ಒಂದು ಏನಂತಾರೆ ಹೆಲ್ದಿ ಇಂಗ್ಲೀಷ್ನಾಗ ಹೆಲ್ದಿ ಅಂತಾರೆ ಕನ್ನಡ್ದಾಗ ಒಂದು ಆರೋಗ್ಯವಾದ ನಿಮಗೆ ಒಂದು ಉತ್ತಮವಾದ ನಿಮಗೆ ಊಟ ಹಣ್ಣು ಸಿಗತ್ತೆ ಹೂವು ಎಲ್ಲದಕ್ಕೂ ಬೇಕು ಯಾವ್ದು ಒಂದು ಪ್ರತಿಯೊಂದು ಒಂದು ಫಂಕ್ಷನ್ ಮಾಡ್ತೀವಿ ಅಂತಂದ್ರೆ ಹೂವು ಇಲ್ದೆ ಏನೂ ನಿಮಗೆ ಏನೂ ಮಾಡಕ್ಕೂ ಆಗಂಗಿಲ್ಲ ಸೊ ನಮಗೆ ಹೂ ಬೇಕು ಬೇಕು ಏಕಂದ್ರೆ ಒಂದು ಪೂಜೆ ಮಾಡಕ್ಕ ಫಂಕ್ಷನ್ ಮಾಡಕ್ಕ ಒಂದು ಮದ್ವೀಗೆ ಮದಿವೆ ಹೂವು ಇಲ್ದೆ ಆಗಂಗಿಲ್ಲ ಒಂದು ಹಾರದಿಂದ ಹಿಡ್ದು ಎಲ್ಲದಕ್ಕೂ ಬೇಕು ಅವಕ್ಕೆಲ್ಲ ನಾವು ತೊ ಹೊರ್ಗಿಂದ್ ತೊಗೊತೀವಿ ಸೊ ನಾವೇ ಒಂದು ಮನೆ ಸುತ್ತಮುತ್ತಲು ಹೂವು ಒಂದು ಮಲ್ಗೆ ಹೂವು ಇಟ್ರೆ ಒಂದು ಸುವಾಸನೆಭರಿತವಾಗಿರತ್ತೆ ಒಂದು ಮನೆನ ನಮ್ಮ ನಮ್ದು ಒಂದು ಸೊ ಅದರ ಸಂಬಂಧ ಹೂ ಬೆಳ್ಸ್ಬೇಕು ನಾವು ಆಮೇಲೆ ಮತ್ತು ಏಕಂದ್ರೆ ಎಲ್ಲದಕ್ಕೂ ಬೇಕು ನಮಗೆ ಹೂವು ಆಮೇಲೆ ಹೂವಿನಂದ್ರೇನು ಅದು ಒಂದು ಆ ಮನೆನೂ ಮನೆ ಸುತ್ತೊರ್ದ ಒಂದು ಒಂದು ಏನು ಆ ವಾಸನೆ ಇರುತ್ತಲ್ಲ ಚ ಸುಗಂಧವಾದ ವಾಸನೆಯನ್ನು ಎಷ್ಟೋ ಜನರು ಮನೆ ಮುಂದೆ ಸುಗಂಧಿ ಗಿಡ ಹಚ್ತಾರೆ ಅಂದ್ರೆ ಅದು ಜಸ್ಟ್ ಅದರ ನೆರಳು ಹತ್ತ ನಿಮಗೆ ಎಷ್ಟು ವಾಸನೆ ಇರ್ತೈತೆ ಅಂತಂದ್ರೆ ಇಡೀ ಓಣಿನೇ ಸುಗಂಧಿತವಾಗಿರತ್ತೆ ಆ ವಾಸನೆ ಆ ಸ್ಮೆಲ್ ಇರ್ತೈತಿ ನಿಮಗೆ ಮನೆ ತುಂಬ ಸೊ ಮಲ್ಗೆ ಹೂವಾ ದುಂಡು ಮಲ್ಗೆ ಹೂವು ಕನಕಾಂಬ್ರ ಹೂವು ದಾಸ್ವಾಳ ಹೂವು ದಾಸ್ವಾಳ ಹೂವು ನೀವೇನರ ಮನೆ ಕಡೆ ಹಚ್ಚಿದ್ರೆಂದ್ರೆ ಅದು ದಾಸ್ವಾಳ ಹೂವು ಮತ್ತು ಅದ್ರದ್ದು ಎಲೆ ಭಾಳ ಕೂದ್ಲಿಗೆ ಭಾಳ ಚಲೋ ಸೊ ನೀವು ಆ ದಾಸ್ವಾಳ ಎಲೆ ತೊಗೊಂಡು ಅದರ ಪಕ್ಳೆ ತಗದು ಅದ್ನ ಮಿಕ್ಸಿಗೆ ಹಾಕಿ ತಲಿಗೆ ಹಚ್ಕೊಂಡ್ರುನು ಕೂದ್ಲು ಬೆಳಿತಾವೆ ಸೊ ದಾಸ್ವಾಳ ಹೂವದಿಂದ ಸೊ ಅದು ಅಂತೂ ಭಾಳ ಚಲೋ ಸೊ ಅಂತ ಆ ಥರ ಯಾವುದು ಆರೋಗ್ಯಕರ ಆಮೇಲೆ ಯಾವ್ದು ನಮಗೆ ಆಯುರ್ವೇದಿಕ್ ಒಂದು ಆಯುರ್ವೇದ ಗುಣಮಟ್ಟದ ಯಾವ್ದು ನಮಗೆ ಯೂಸ್ಫುಲ್ ಇರ್ತವಲ್ಲ ಅಂತ ಗಿಡ ಬೆಳೆಸ್ಕೊರಿ ಅಂತ ಹೂನ ನೆಡಿರಿ ಸೊ ಅದರ ಸಂಬಂಧ ನಂಗೆ ಭಾಳ ಇಷ್ಟ ಆಗ್ತೈತೆ ಅದನ್ನೆಲ್ಲ ಮಾಡಕ್ಕ ಸೊ ಮನ್ಯಾಗೇನ ನೀವು ಆರಾಮ ಮಣ್ಣು ತೆಗದು ಒಂದು ತೆಗ್ಗು ತೆಗೆದು ದಿನಾ ಅದಕ್ಕೆ ನೀರು ಹಾಕುದಾಗಲಿ ಮುಂಜಾಲ್ ಅದ್ಕೊಂದು ನೀರು ಹಾಕಿ ಆ ಏನೋ ಒಂದು ಖುಷಿ ಸಿಗತ್ತೆ ಒಂದು ಗಾರ್ಡನ್ ಥರ ಮಾಡಿಕೊಳ್ರಿ ವಾಕಿಂಗ್ ಮಾಡಿರಿ ಅದ್ರೊಳಗೆ ಆಮೇಲೆ ನೀವು ಎಷ್ಟೋ ಜನ ನೀವು ಗಿಡಗಳನ್ನು ಎಷ್ಟೋ ಜನ ದಾನ ಮಾಡ್ತಿರ್ತಾರೆ ಸೊ ಅಂತ ಟೈಮ್ನಾಗ ನೀವು ಹೋಗಿ ಅದನ್ನು ಇಸ್ಕೊಬೋದು ಆಮೇಲೆ ನೀವೂ ಎಷ್ಟೋ ಯಾಕಂದ್ರೆ ಪರಿಸರಕ್ಕೆ ಅದರಿಂದ ಒಂದು ಮನೆ ಒಳಗೊಂದು ಆಕ್ಸಿಜನ್ ಅನ್ನುದು ನಿಮಗೆ ಸಿಗತ್ತೆ ನಿಮಗೆ ಏಕಂದ್ರೆ ಈಗ ಡೆಲ್ಲಿ ಅಂಥ ಪ್ರದೇಶ್ದೊಳಗೆ ಆಕ್ಸಿಜನ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬರು ಬರಬೋದು ಅಂತ ಹೇಳಾರೆ ಸೊ ನಾವು ನಮಗೆ ಎಷ್ಟು ಗಿಡ ಬೆಳೆಸ್ತೀವಿ ಅಷ್ಟು ಮರ ಬೆಳೆಸ್ತಿನೋ ಅಷ್ಟು ನಮಗೆ ನಮ್ಮ ವಾತಾವರಣ ಚಲೋ ಇರ್ತೈತಿ ಅಷ್ಟು ಆಕ್ಸಿಜನ್ ಸಿಗತ್ತೆ ನಮಗೆ ಅದಕ್ಕೆ ಹೂವು ಹಣ್ಣು ತರಕಾರಿ ಬೆ ಗಿಡಗಳ ಬೆಳೆಸುದ್ರಿಂದ ನಿಮಗೂ ಲಾಭ ಆಮೇಲೆ ನಿಮ್ಮ ದುಡ್ಡು ಉಳಿತೈತಿ ಮೇನ್ ಎಲ್ಲಾದ್ಕಿಂತ ಮನೆ ಒಂದು ಚೆನ್ನಾಗಿ ಕಾಣತ್ತೆ ಆಮೇಲೆ ಹ್ಯಾಂಗಿಂಗ್ ಗಾರ್ಡನ್ ಅಂತ ಆ ಥರ ಪಾಟ್ಸ್ ಗತೆ ಒಳಗೆಲ್ಲ ಗಿಡ ಇಟ್ಟು ನೆಟ್ಟು ಆಮೇಲೆ ಕೊತ್ತಂಬ್ರಿ ಆಮೇಲೆ ಪುದೀನ ಈ ಥರದ್ದೆಲ್ಲ ನಾವು ಏನಾರೂ ಬೆಳೆಸಿದ್ವಿ ಅಂತಂದ್ರೆ ಅಡ್ಗೆನು ರುಚಿ ಆಗಿ ಆಗತ್ತೆ ಹೊರಗಿನ ಮಾರ್ಕೆಟಿಗೆ ಹೋಗಿ ತೊಗೊಂಡ್ಬರೊ ಆವಶ್ಕತೆನೇ ಇರಂಗಿಲ್ಲ ನಿಮ್ಗೆ ಇವನ್ನೆಲ್ಲ ಸೊ ನೀವು ಅಡ್ಗೆ ಮಾ ರೊಕ್ಕ ಉಳಿತೈತಿ ನಿಮ್ದು ಮೇನ್ ಕಾಯಿ ಪಲ್ಲೆ ಖರ್ಚು ಉಳಿತೈತಿ ಹೂವು ಹಣ್ಣು ತೊಗೊಳುದು ಖರ್ಚು ಉಳಿತೈತಿ ಹಣ್ಣಿದ್ರಂದ್ರೆ ಏನು ಬಿಡಿ ಮತ್ತೆ ನಿಮ್ಮ ಮನೆ ಬಾಜು ಇರೋರ್ಗೆ ನಿಮ್ದು ರಿಲೇಶನಿಗೆ ನಿಮ್ಮ ಸಂಬಂಧಿಕ್ರಿಗೆಲ್ಲ ನೀವು ನಿಮ್ಮ ಹಣ್ಣು ಬೆಳೆದಿದ್ದು ತರಕಾರಿ ಹೆಚ್ಗೆ ಬೆಳೆದು ಕೊಡ್ಬೋದು ನೀವು ಒಂದು ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ದಂಗಾಗತ್ತೆ ನಿಮ್ಮಿಂದ ಸೊ ಅದಕ್ಕೆ ನಾನು ನನಿಗೇನು ಇಷ್ಟ ಅಂತಂದ್ರೆ ಹೂವು ಹಣ್ಣು ತರಕಾರಿ ಒಂದೊಂದು ಜಾಗ ಮಾಡ್ಕೊಬೇಕು ಮನೆ ತುಂಬ ಮನೆ ಒಳಗೆ ಮನೆ ಕಟ್ಸುವ ಹೊತ್ನಾಗನಾ ಅದಕ್ಕೆ ಅಂತ ಒಂದು ಜಾಗ ಬಿಡ್ಬೇಕು ಬಿಟ್ಟು ಅವನ್ನೆಲ್ಲ ಕಟ್ಟಿಸಿ ಬಿಟ್ಟು ಅವನ್ನೆಲ್ಲ ಬೆಳಿಸಿ ನೀರು ಹಾಕಿ ದಿನಾ ಅದಕ್ಕೆ ಮನೆ ಒಳಗೆ ಹೆಂಗೆ ಮಕ್ಳನ್ನು ಸಾಕ್ತೀವಿ ಹಂಗೆ ಅವನ್ನೂ ಸಾಕಿ ದೊಡ್ಡ ದೊಡ್ಡದಾಗಿ ಮಾಡ್ಬೇಕು ಅವು ನಮಗೆ ಫಲ ಕೊಡ್ತಾವೆ ಮಕ್ಳು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಹೂವು ಹಣ್ಣು ತರಕಾರಿ ಮಾತ್ರ ಕೊಡ್ತಾವೆ ಅದರ ಸಂಬಂಧ ನನಗೆ ಅವು ಭಾಳ ಇಷ್ಟ ಅಂತ ಹೇಳ್ತೀನಿ ಏಕನ್ ಎಲ್ಲಿ ಹೋದ್ರು ಅದು ಇದ್ರೆ ಒಂದು ನೆರಳು ಇರ್ತೈತೆ ಒಂದು ಗಿಡ ಆಗಲಿ ಒಂದು ಇದಾಗಲಿ ಒಂದು ಒಂದು ವಾತಾವರಣ ಅನುದು ಪರಿಶುದ್ಧವಾಗಿರತ್ತೆ ಒಂದು ಪೀಸ್ಫುಲ್ ಆದ ಎನ್ವಿರಾನ್ಮೆಂಟ್ ನಮಗೆ ಸಿಗತ್ತೆ ಆಮೇಲೆ ಮೇನ್ ಅಂದ್ರೆ ಅದು ನೆರಳು ಸಿಗುತ್ತೆ ನಮ್ಗೊಂದು ಗಿಡ ಎಲ್ಲೇ ಅಷ್ಟು ಬಿಸಿಲ್ನಾಗ ಹೋಗಿ ಒಂದು ಗಿಡ ಏನಾರೂ ನಿಮಗೆ ನೆರಳು ಸಿಗ್ತಂದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ನಿಮಗೆ ಒಂದು ಮನಸಿಗೆ ತೃಪ್ತಿ ಆಗತ್ತೆ ಛತ್ರಿ ಬೇಡ ಏನೂ ಬೇಡ ಗಿಡಾ ಗಿಡ ಇತ್ತಂದ್ರೆ ಗಿಡದ ಕೆಳಗೆ ಹೋಗಿ ನಿಂತ್ರೆ ಎಷ್ಟೋ ತೃಪ್ತಿ ಅನ್ಸತ್ತೆ ಸೊ ಅದರ ಸಂಬಂಧ ನನ್ಗೆ ಗಿಡ ಹೂವು ಹಣ್ಣು ತರಕಾರಿ ಗಿಡ ಬೆಳ್ಸುದು ಭಾಳ ಇಷ್ಟ ಇದೆ ನಂದು ಎದಕ್ಕಪ್ಪ ಅಂತಂದ್ರೆ ಇವೆಲ್ಲ ನಂದು ರೀಸನ್ಸ್ ನನಗೆ ಎದಕೆ ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ನಂದು